ನಾನು ಫ್ರೀ ಇರಬೇಕಾಗಿರೊ ಟೈಮಲ್ಲಿ ನನಗೇನಾದ್ರೂ ಬೋರ್ ಆಗ್ತಿದೆ ಬೇಜಾರಾಗ್ತಿದೆ ಅಂದಾಗ ನಾನು ಮಾಡೋ ಕೆಲ್ಸವೇ ಡ್ಯಾನ್ಸ್ ರೀಲ್ಸ್ ನೋಡೋದಾಗಿರ್ಬೋದು ಶಾರ್ಟ್ಸ್ ನೋಡೋದಾಗಿರ್ಬೋದು ಆಗಿರುತ್ತೆ ಇದರಲ್ಲಿ ಏನಂದ್ರೆ ಕೆಲ್ವೊಂದೆಲ್ಲ ತುಂಬ ಹೆಂಟರ್ಟೈನ್ಮೆಂಟ್ ಕಾಮಿಡಿ ಆಗಿರುತ್ತೆ ಕಾಮಿಡಿಯಾಗಿ ತೊಗೊಂಡರೆ ನಿನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಟೈಮ್ ಏನಂದ್ರೆ ನೋಡ್ತಾ ನೋಡ್ತಾ ಅದ್ರಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ ಹೆಂಗೋ ಕಳ್ ಕಳೆದಿರ್ತಿನಿ ಆ ಟೈಮ್ ಅನ್ನೋದೇ ಗೊತ್ತಾಗೋಲ್ಲ ಇನ್ನು ಡ್ಯಾನ್ಸ್ ರೀಲ್ಸ್ ಅಂದ್ರೆ ನನಗೆ ಫಶ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ತುಂಬ ಇಷ್ಟ ಇರೋದರಿಂದ ಯಾರಾದರೂ ಕೋರಿಯೋಗ್ರಾಫ್ ಮಾಡಿರೋವಂಥ ರೀಲ್ಸ್ ಇದ್ದರೆ ಮಾಡಿರೋದಿದ್ದರೆ ಅದನ್ನು ನಾನು ಕೂಡ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಒಂದೇ ಡ್ಯಾ ಒಂದೇ ಸಾಂಗಿಗೆ ಬೇರೆ ಬೇರೆ ತರಹ ಮಾಡಿರ್ತಾರೆ ಎಷ್ಟು ಥರ ಮಾಡ್ಬಹುದು ಅನ್ನೋದನ್ನು ಕೂಡ ನಾನಲ್ಲಿ ನೋಡಿ ಕಲ್ತಿದ್ದೀನಿ ನನಗೆ ಖುಷಿ ಆಗುತ್ತೆ ಅಲ್ಲಿ ಪಾಸಿಟಿವು ಇರುತ್ತೆ ನೆಗೆಟಿವ್ವು ಇರುತ್ತೆ ಅದರಲ್ಲಿ ನಾವು ಹೇಗೆ ತಗೋತೀವಿ ಅನ್ನೋದೂ ಇಂಪೋರ್ಟೆಂಟ್ ಆಗುತ್ತೆ ಈ ಶಾರ್ಟ್ಸ್ ಎಲ್ಲ ಏನಂದರೆ ಅದು ಕಾಮಿಡಿ ವೀಡಿಯೋಸ್ ಆಗಿರ್ಬೋದು ಕೆಲ್ವೊಂದು ಕಂಟೆಂಟ್ ವೀಡಿಯೋಸ್ ಆಗಿರ್ಬೋದು ಅದರಲ್ಲಿ ತುಂಬ ವಿಷ್ಯಗಳಿರುತ್ತೆ ಮೀನಿಂಗ್ಸ್ ಇರುತ್ತೆ ಕೆಲವೊಂದು ಕವನಗಳನ್ನಾ ಹೇಳಿರ್ತಾರೆ ಕೆಲವೊಂದು ಭಾವನೆಗಳನ್ನು ಹೇಳಿರ್ತಾರೆ ಇದನ್ನೆಲ್ಲ ನೋಡೋದರಿಂದ ನನಗೆ ತುಂಬ ಖುಷಿ ಆಗುತ್ತೆ ಇನ್ನೂ ಹೇಳಬೇಕು ಅಂದರೆ ನಾನು ತುಂಬ ಟೈಮ್ ಅದರಲ್ಲೇ ಸ್ಪೆಂಡ್ ಮಾಡ್ತಾಯಿರ್ತೀನಿ ನನಗೆ ತುಂಬ ಬೋರ್ ಆಯಿತು ಅಂದರೆ ನಾನು ಫಸ್ಟ್ ಮಾಡೋ ಕೆಲ್ಸವೇ ಅದು ಅಂದ್ರೂ ಈಗ ತಪ್ಪಿಲ್ಲ